ನಮ್ಮ ಪ್ರದೇಶಕ್ಕೆ ಪ್ರವಾಸಿಗರನ್ನು ಹೇಗೆ ಸಲಹೆ ಮಾಡುತ್ತೇವೆಂದರೆ ಕೆಲವೊಂದಿಷ್ಟು ಪ್ರವಾಸಿಗರಿಗೆ ನಿರ್ದಿಷ್ಟ ಸ್ಥಳಗಳು ಗೊತ್ತಿರುವುದಿಲ್ಲ ಹಾಗಾಗಿ ಅಲ್ಲಿ ಬಂದಿರುವಂತಹ ಸ ಪ್ರವಾಸಿಗರಿಗೆ ನಾವು ಹೇಳುತ್ತೀವಿ ಇಂತಹ ಜಾಗ ತುಂಬ ಚೆನ್ನಾಗಿದೆ ನೀವು ಇಲ್ಲಿ ಭೇಟಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತದೆ ಎಂದು ನಾವು ಅವ್ರಿಗೆ ಹೇಳುತ್ತೀವಿ ಯಾವ ಸ್ಥಳಕ್ಕೆ ಹೋಗಬೇಕು ಹೋಗಬಾರದು ಎನ್ನೋದನ್ನ ಅವರು ಸಹ ನಮ್ಮನ್ನು ಕೇಳಿ ತಿಳ್ಕೊತಾರೆ ತಿಳಿದುಕೊಳ್ಳುತ್ತಾರೆ ಹಾಗೆ ನಾವು ಅವರಿಗೆ ಹೇಳುತ್ತೇವೆ ಈ ಸ್ಥಳಕ್ಕೆ ಹೋದರೆ ನಿಮಗೆ ತುಂಬಾ ಒಂದು ಒಳ್ಳೆಯ ಜಾಗ ಇದೆ ನೀವು ನೋಡಬಹುದಾದ ಹಾಗೂ ಖುಷೀನ ಪಡುತ್ತೀರ ಎಂದು ಹೇಳಿ ಅವರನ್ನು ಕರೆದುಕೊಂಡು ಹೋಗುತ್ತೀವಿ ತುಂಬ ಅಪಾಯಕಾರಿಯುತ ಜಾಗಗಳಿದ್ದರೆ ಅಲ್ಲಿ ನಾವು ಕಳಿಸುವುದಿಲ್ಲ ದಯವಿಟ್ಟು ನೀವು ಆ ಸ್ಥಳಗಳಲ್ಲಿ ಭೇಟಿ ಕೊಡಬೇಡಿ ತುಂಬಾ ಒಂದು ಅಪಾಯಕಾರಿಯಾದ ಜಾಗವಾಗಿರುತ್ತದೆ ದಯವಿಟ್ಟು ನೀವು ಅಲ್ಲಿ ಜಾಗ ಹೋಗಬೇಡಿ ಎಂದು ನಾವು ಅವರಿಗೆ ಸಲಹೆಯನ್ನು ಹೇಳುತ್ತೇವೆ ಆದ ಕಾರಣ ಅವರು ನಮ್ಮ ಸಲ್ಹ ಸಲಹೆಯ ಪ್ರಕಾರ ನಡೆದುಕೊಳ್ಳುತ್ತಾರೆ